ಹಲೋ ಯಾರು ಅಲೋ ಹೇಳಿ ಅಲ್ಲ ಹೌದು ಡಾಕ್ಟ್ರು ಹೇಳಿ ಏನು ಪ್ರಾಬ್ಲಮ್ಮು ನಿಮಗೆ

ಏನು ನಿಮ್ಮ ಹೆಸ್ರು ಎಂತ ಹೇಳಿ

ಸರ್ ಅದೇ ನೀವು ಮೊನ್ನೆ ಬಂದಿದ್ದರಲ್ಲ ಅವರೇ ಅಲ್ಲ ನೀವು ಹಾಂ ಸರಿ ಸರಿ

ಹಾಂ ಹಾಂ ಹಾಂ ಹಾಂ ಅದೆಲ್ಲ ಮಾಡ್ಸಿದ್ರಾ ತಗೊಂಡ್ಬದ್ದಿದ್ದೀರಾ ತಗೊಂಡ್ಬಂದು ಇಲ್ಲಿ ನೀವು ನಮ್ಮ ಅಲ್ಲಿ ಕ್ಲಿನಿಕ್ ಹತ್ರ ತೋರ್ಸಿದ್ರಾ ಅವರಿಗೆ ಟೆಸ್ಟಿಂಗ್ ರಿಪೋರ್ಟು ಅಲ್ಲೇ ಕೊಡಿ ಹ್ಞ್ ಬಟ್ ಈಗ ಏನು ಆಗಿದೆ ಈಗ ನಿಮಗೆ ನಾನು ನಿಮಗೆ ಮೊನ್ನೆ ಕೊಟ್ಟಿದ್ದ ಗುಳಿಗೇಲಿ ನಿಮಗ್ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ

ಮಧ್ಯದ ಸೈಡ್

ಹೌದಾ ಈಗ ನಿಮ್ದು ಅದು ಎಷ್ಟು ಐದು ದಿನದ ಕೋರ್ಸ್ ಕೊಟ್ಟಿರಬೇಕಲ್ಲ ನಿಮಗೆ ನಾನು

ಹಾಂ ಅಲ್ಲ ಅದೆಲ್ಲ ಐದು ದಿನ ಅದಾಗುದರೊಳಗೆ ಮುಗಿತ್ತು ಈಗ ಐದು ದಿನದ್ದು ಕೋರ್ಸ್ ಕಂಪ್ಲೀಟ್ ಮಾಡಿದಿರ ನೀವು ಮಾಡಿದ್ದೀರಾ ಬಟ್ ಈಗ ಮಾಡಿದ್ದೂ ಆದರೂ ನಿಮಗ್ ಅದು ಪವರ್ ಇರೋ ತನಕ ಸರಿ ಇರತ್ತೆ ಆಮೇಲೆ ಮತ್ತೆ ನಿಮಗೆ ಮತ್ತೆ ಅದೆದೆ ಶುರು ಆಗತ್ತೆ ಹ್ಞೂ ಹ್ಞೂ ಈಗ ನೀವೀಗ ಅದು ಎಕ್ಸ್ಟ್ರಾ ಟೆಸ್ಟ್ ಮಾಡಿದ್ದು ರಿಪೋರ್ಟು ನನಗೆ ಇನ್ನು ಬಂದು ಮುಟ್ಟಿಲ್ಲ ನೀವು ಅಲ್ಲಿ ಕ್ಲಿನಿಕ್ಕಿಗೆ ಕೊಟ್ಟಿರ್ಬೇಕು ಅನ್ಸತ್ತೆ ಅದೊಂದ್ಸಲ ಚಕ್ ಮಾಡ್ತೀನಿ ನಾನು ಈಗ ಒಂದು ಕೆಲಸ ಮಾಡಿ ಈಗ ಆ ಗುಳಿಗೆ ನಾನು ಏನು ಕೊಟ್ಟಿದೀನಲ್ಲ ಈಗ ನಿಮಗ್ ಮತ್ತೆ ಹೊಟ್ಟೆ ನೋವು ಬಂತು ಅಂದ್ರೆ ತಪ್ಸ್ಕಳಕ್ ಆಗಲ್ಲ ಈಗ ನೀವು ಅದನ್ನು ಕಂಟಿನ್ಯೂ ಮಾಡಿ ಇನ್ನೊಂದು ಎರಡು ದಿನ ಹಾಂ ಆಮೇಲೆ ನಾನು ಏನು ಮಾಡ್ತೀನಿ ಈಗ ರಿಪೋರ್ಟ್ ಬಂದಿರೋದು ನೋಡ್ತೀನಿ ಅಲ್ಲಿ ಏನು ಆಗಿದೆ ಅಂತೇಳಿ ಮತ್ತೆ ಏನಾದರೂ ಬೇರೆ ಏನಾದರೂ ಡ್ಯಾಮೇಜ್ ಏನಾದರು ಇತ್ತು ಅಂತೇಳಿದರೆ ಅದೆ ಪ್ರಾಬ್ಲಮ್ಮ ಅದು ಬೇರೆ ಸಿಮ್ಟಮ್ಸ್ ಅಂತ ನೋಡ್ತೀನಿ ಈಗ ಅದು ಆಯಿತು ಅಂತ ಆದರೆ ನೀವು ನಾಳೆ ನಾಳೆ ಒಂದಿನ ತೊಗೊಳ್ಳಿ ಕಂಟಿನ್ಯೂ ಮಾಡಿ ನಾಳೆ ನಿಮಗೆ ಏನೋ ಒಂಚೂರು ಕಡಿಮೆ ಅನ್ಸಿದ್ದಿದ್ದು ಅಂತೇಳದರೆ ನಾಡಿದ್ದು ಬರ್ರಿ ಮತ್ತೆ ಅವಾಗ ನಾ ಈ ರಿಪೋರ್ಟು ಚಕ್ ಮಾಡಿ ಇಟ್ಟಿರ್ತೀನಿ ಆವಾಗ ನಿಮಗೆ ಅದು ಏನು ಅಂತೇಳಿ ಕನ್ಫರ್ಮೇಷನ್ ಆಗುತ್ತೆ ಇಲ್ಲ ಬೇರೆ ಏನಾದರೂ ನಿಮಗ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ಆವಾಗ ನೀವು ಅದನ್ನ ಬೇರೆ ಇದಕ್ಕೆ ಹೋಗಿ ಬನ್ನಿ ಈ ಮತ್ತೆ ನೀವು ಬೇರೆ ಈಗ ಈ ಸ್ಟ್ರೀಟ್ ಫುಡ್ ಅಂದರೆ ಈ ಹೊರಗೆ ರಸ್ತೆ ಮೇಲೆ ಸಿಗೋ ಅಂಥದ್ದು ಫ್ ಏನಾದರೂ ಐಟಮ್ಗಳ್ ತಿನ್ನದು ಗಿನ್ನದು ಏನಾದರ ಮಾಡ್ತಿದ್ರಾ ಹಾಂ ಅದೆ ಅದು ಮತ್ತೆ ಇನ್ನ ಅದೇ ಮೇನ ನಿಮ್ಮ ಎದುರಿಗೆ ನೀವು ವಿಷ ತಿಂತಾ ಇದ್ದೀರಿ ಮತ್ತು ಗುಳಿಗೆ ಅಲ್ಲಿ ಕಡಿಮೆ ಆಗಲಿಲ್ಲ ಅಂತ ಹೇಳದ್ರೆ ನೀವು ಅದೆಲ್ಲ ಈಗ ಅಟ್ಲೀಸ್ಟ್ ಯಾವುದು ನೀವು ಆ ಇದು ಫುಲ್ ಕ್ಲಿಯರ್ ಆಗೋ ತನಕ ಆದರೂ ರಸ್ತೆ ಮೇಲೆ ತಿನ್ನದು ಬಂದ್ ಮಾಡ್ಬೇಕು ಬೇಡ ಹ್ಞೂ ಆಮೇಲೆ ಆ ಮಂಚೂರಿ ಹಾಂ ಅದೆ ನೀವು ಮಂಚೂರೀ ಆಮೇಲೆ ಈ ಪಾನಿಪುರಿ ಅವೆಲ್ಲ ತಿನ್ನದು ಕಂಟಿನ್ಯೂ ಇಟ್ಟು ಮತ್ತೆ ಗುಳಿಗೆ ತಗೊಂಡರೆ ಪ್ರಯೋಜನ ಏನು ಬಂತು ಏನು ಪ್ರಯೋಜನ ಆಗಲ್ಲ ಅದು ನೀವು ಒಂದ್ ಕೆಲಸ ಮಾಡಿ ಈಗ ಒಂದು ಎರಡು ದಿನ ಅದನ್ನ ಗುಳಿಗೆ ಕಂಟಿನ್ಯೂ ಮಾಡಿ ಒಂದು ವಾರಗಟ್ಟಲೆ ಅಥ್ವಾ ಒಂದು ಹದಿನೈದು ದಿನ ನೀವು ಹೊರಗಡೆ ತಿನ್ನದು ಮುಂದು ತಿನ್ನದು ಬಿಡಿ ಅದು ಅದು ಅಷ್ಟು ಪ್ರಯೋ ಅಪರೂಪ ಎಲ್ಲೊ ಒಂದು ಬಾಯಿ ರುಚಿಗೆ ತಿನ್ನಬೇಕಷ್ಟೆ ಬಿಟ್ಟರೆ ನೀವು ಅದು ಡೇಲಿ ಅದು ಒಂಥರ ಊಟ ಅಂತ ಹೇಳಿ ತಿನ್ನದಲ್ಲ ಅದು ಹ್ಞೂ ಅದು ಅದು ಕಂಪ್ಲೀಟ್ಲಿ ಒಂದು ಹದಿನೈದು ದಿನ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಡಿ ಹೊರಗೆ ತಿನ್ನದು ಆಮೇಲೆ ನಿಮ್ಮ ಎರಡು ದಿನ ಗುಳಿಗೆ ಕಂಟಿನ್ಯೂ ಮಾಡಿ ನಾಡಿದ್ದು ನನಗೆ ಕ್ಲಿನಿಕಿಗೆ ಬಂದ ಆ ರಿಪೋರ್ಟನ್ನ ಚಕ್ ಮಾಡ್ಸ್ಕೊಂಡು ಹೋಗಿ ಸರಿ ಇಡಿ ಓಕೆ